ನಮಸ್ಕಾರ ಜಂಗಮ ದೂರವಾಣಿ ಮೊಬೈಲ್ನಿಂದ ಮೊದಲು ಬಂದು ಇದೊಂದು ಬಂದಿರೋದ್ರಿಂದ ಭಾಳ ಅನುಕೂಲ ಐತೆ ತುಂಬ ತುಂಬ ಅನುಕೂಲ ಐತೆ ಮೊದಲು ಒಬ್ರಿಂದ ಇನ್ನೊಬ್ರಿಗೆ ಕ ಪೋನ್ ಮಾಡಿ ತಿಳ್ಕೋಬೇಕು ಅವ್ರತ್ರ ಮಾತಾಡಬೇಕೆಂದ್ರೆ ಆಗ್ತಾನೇ ಇರ್ಲಿಲ್ಲ ಅವ್ರುನು ಯಾರೋ ನಮಗೆ ಒಂದು ಬೇರೆ ಊರಾಗೇನೊ ಕೆಲಸ ಮಾಡ್ತಾರೆ ಒಂದು ಇಡೀ ಇವಾಗ ಒಂದು ನಾನ್ನೂರು ಐನೂರು ಕಿಲೋ ಮೀಟ್ರ್ ಹೋಗಿ ಕೆಲಸ ಮಾಡ್ತಾನೆ ಮಗ ಅಂದರೆ ತಾಯಿನ್ನ ಬಂದು ನೋಡಬೇಕೆಂದ್ರೆ ಮತ್ತೆ ರಿಟರ್ನ್ ಬರ್ಬೇಕಾಗುತ್ತೆ ಅವರಿಗೆ ಅನ ಹೆತ್ತವ್ರಿಗೆ ಏನಾರು ಆಯ್ತು ಅಪ್ಪ ಅಥ್ವಾ ಅಮ್ಮಗೆ ಏನಾರು ಆಯ್ತು ಅಂದರೆ ಅವ್ರಿಗೆ ತಿಳಿಸೋಕ್ಕೆ ಪತ್ರದ ಮುಖಾಂತ್ರವಾಗಿ ತಿಳಿಸ್ಬೇಕಾಗಿತ್ತು ಪತ್ರಗಳೋಗಿ ಅವ್ರಿಗೆ ತಲುಪು ಅಷ್ಟೊತ್ತಿಗೆ ಒಂದು ಹತ್ತೋ ಹದ್ನೈದು ದಿನ ತಿಂಗ್ಳಗಟ್ಲೆ ಆಗೋದು ಅವ್ನು ಬಂದು ಇಲ್ಲಿ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಅವ್ರಿಗೇನಾರು ತೊಂದರೆ ಆಗೋದು ಅವು ಒಬ್ಬೊಬ್ರು ಡೆತ್ ಆದಾಗ ಅಪ್ಪ ಅಮ್ಮ ತೀರ್ಕೊಂಡಾಗ ಬಂದು ಕೆಲವೊಂದು ಜನ ಅದನ್ನು ಬಂದು ಮಣ್ಣು ಕೂಡ ಕೊಟ್ಟಿಲ್ಲ ಈ ಥರ ಸ್ವಿಚುವೇಷನ್ಗಳಿತ್ತು ಅವ ಇವಾಗೆಲ್ಲ ಪೋನ್ ಬಂದಾಗಳಿಸಿ ಒಂದು ಫೋನ್ ರಿಂಗ್ ಮಾಡಿದ್ರೆ ಇಮ್ಡೆಟ್ಲಿ ಅವ್ರ್ನ ಕನೆಕ್ಟ್ ಮಾಡ್ಬೋದು ಇಮ್ಡೆಟ್ಲಿ ಅವ್ರ್ನ ಕರೆಸ್ಬೋದು ಮೊದಲು ಪೋನ್ ಬಂದಾಗ ಶ್ಟಾಟಿಂಗ್ ಒಂದು ನೆಟ್ವರ್ಕಿರ್ಲಿಲ್ಲ ನೆಟ್ವರ್ಕಿರ್ಲಿಲ್ಲ ಅಲ್ಲಿ ಒ ಸ್ವಲ್ಪ ಅಪ್ನ್ಯಾಗೆ ಹೋಗಿ ಮಾತಾಡ್ಬೇಕಾಗಿತ್ತು ಇದು ಮಾಡ್ಬೇಕಾಗಿತ್ತು ಇವಾಗ ಎಲ್ಲ ಡೆವಲಪ್ಪಾಗಿದೆ ಇನ್ನೆಲ್ಲಿ ಬೇಕಾರು ಸಿಗುತ್ತೆ ಮೊದಲು ಟು ಜಿ ಇತ್ತು ಇವಾಗ ಫೈವ್ ಜಿ ಬಂದ್ಬಿಟೈತೆ ನೀನು ಎಲ್ಲೇ ಇವಾಗ ನಾವು ಮೊದ್ಲು ಬ ಬ ಬೇರೆ ದೇಶಗೆ ಬೇರೆ ಊರಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಹೊರದೇಶಕ್ಕೆ ಹೊರ ರಾಜ್ಯಕ್ಕಲ್ಲ ಹೊರದೇಶಕ್ಕೆ ಮಾಡಬೋದು ಇವಾಗೆಲ್ಲ ಪೋನ್ ಪೇ ಐತೆ ಗೂಗಲ್ ಪೇ ಐತೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕೆಂದ್ರೆ ಮೊದ್ಲೆಲ್ಲ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು ಕಾಯಬೇಕಾಗಿತ್ತು ಗಂಟೆಗಟ್ಲೆ ಗಂಟೆಗಟ್ಲೆ ಕಾದು ಟೋಕನ್ ತೊಗೊಂಡು ಲೈನಿಗೆ ನಿಂತ್ಕೊಂಡು ಲೈನ್ನಲ್ಲಿ ಮಾತಾಡ್ಕೊಂಡು ಅವು ಬಹಳ ರಶ್ಶು ಬಹಳ ಒಬ್ರಿಂದು ಒಬ್ರ ಖಾತೆಗೆ ಚೇಂಜ್ ಮಾಡ್ಬೇಕೆಂದ್ರೆ ಗಂಟೆಗಟ್ಲೆ ಆಗೋದು ಒಂದು ದಿನ ಟೈಮು ವೇಶ್ಟಾಗ್ಬಿಡೋದು ನಾವು ಏನೇ ಮಾಡ್ಬೇಕಂದ್ರೂನು ಆಗ್ತಿರ್ಲಿಲ್ಲ ಅದಕ್ಕೇ ಒಂದಿನ ದಿನ ಒಂದು ಅಲ್ಲೇ ಇದು ಮಾಡ್ಬೇಕಾಗಿತ್ತು ಇವಾಗೇನಿಲ್ಲ ನಾವು ಏನಾರು ಯಾರಿಗೇನಾರು ತತ್ಕ್ಷಣ ಕಳಿಸ್ಬೇಕೆಂದ್ರೆ ಒಂದು ಸೆಕೆಂಡೊಳಗೆ ಗೂಗಲ್ ಪೇ ಮಾಡ್ಬೋದು ಪೋನ್ ಪೇ ಮಾಡಬೋದು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ವ್ಯಾಟ್ಸಪ್ಪು ಪೇಸ್ಬುಕ್ಕು ತಿರುಗಾ ಒಂದ್ಸಲ ಇದು ರೂಟ್ ಮ್ಯಾಪ್ ಐತೆ ನಾವು ಒಂದ್ಸಲ ಬೆಂಗ್ಳೂರಿಗೋಗಿದ್ದೆ ನಾವು ನಮ್ಮ ಆಪೀಸೊಂದು ರಾಜಾಜಿನಗರದಾಗ ಐತೆ ಅಲ್ಲಿಗೆ ನಾವು ಒಬ್ರಿಗೆ ಅಡ್ರೆಸ್ ಕೇಳಿದಾಗ ನಾವು ಮೆಜೆಸ್ಟಿಕ್ದಾಗ ಕೇಳಿದ್ವಿ ಒ ಅವಾಗ ಬೇರೆ ರೂಟ್ ತೋರಿಸ್ಬಿಟ್ಟ ನಾವು ಸೀದಾ ಹೋದ್ವಿ ಅಲ್ಲಿಗೆ ಯಾಕೋ ನಮಗ ಅನುಮಾನ ಬಂತು ಸೀದಾ ಅಲ್ಲ ಲಾಸ್ಟ್ ಬಾಡ್ರಿಗೋದ್ವಿ ಅಲ್ಲೋಗಿ ಅನುಮಾನ ಬಂದು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಈ ಕಡೆ ಯಾಕೆ ಬರ್ತೀರಿ ಮತ್ತೆ ಹಿಂದ್ಗಡೆನೇ ಐದು ಕಿಲೋ ಮೀಟ್ರು ಏನೋ ಆಗುತ್ತೆ ಹಿಂಗೆ ಹೋಗ್ಬೇಕಂದ್ರು ಈ ಥರ ಭಾಳ ಕಷ್ಟ ಇತ್ತು ಇವಾಗೇನಿಲ್ಲ ಗೂಗಲ್ ಮ್ಯಾಪ್ ಹಾಕಿದೇವೆಂದ್ರೆ ಸುಮ್ಮನೆ ರೂಟ್ ಮ್ಯಾಪ್ ಹಾಕಿದೇವೆಂದ್ರೆ ನಾವು ಸ್ವ ಅಲ್ಲಿಗೆ ತಕ್ಷಣ ಹೋಗಿ ಅಲ್ಲಿಗೆ ತಲುಪಿಬಿಡ್ತೀವಿ ಏನು ತ ಬಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಮೊದಲು ಈ ವ್ಯಾಟ್ಸಾಪು ಮ ಇದು ಬ ಇದಿರಲಿಲ್ಲ ವ್ಯಾಟ್ಸಾಪು ವರದಿ ಏನಾರು ಒಪ್ಪು ಒಪ್ಪಿಸ್ಬೇಕೆಂದ್ರೆ ಯಾರಿಗ್ಯಾನ ಏನಾರು ಮೆಸೇಜ್ ಕಳಿಸ್ಬೇಕೆಂದ್ರೆ ಏನಿರಲಿಲ್ಲ ಅಪಿಶಿಯಲ್ಲಾಗಂತೂ ಬಹಳ ಬಹಳ ಊ ಯೂಸಾಗುತ್ತೆ ಮೊದ್ಲೆಲ್ಲ ಇದಿರಲಿಲ್ಲ ಮೇಲ್ಸು ಅವು ಏನೂ ಇರಲಿಲ್ಲ ಮೊಬೈಲಾಗೆಲ್ಲ ಇವಾಗ ಮೇಲ್ ಮಾಡಬೋದು ವೀಡಿಯೋ ಕಾಲ್ ಮಾಡಬೋದು ಮೊದಲೆಲ್ಲ ಇವಾಗೊಬ್ಬ ಮನುಷ್ಯರನ್ನು ನಾವು ಎಲ್ಲಾರು ಹೋಗಿದ್ದೇವೆಂದ್ರೆ ಅವ್ರ್ನನೋಡಬೇಕೆಂದ್ರೆ ಮತ್ತೆ ನಾವಲ್ಲಿಗೆ ಹೋಗಿಯೇ ಅವ್ರ್ನನೋಡಬೇಕಾಗಿತ್ತು ಇವಾಗ ನಾವು ಪೋನ್ ಟು ಪೋನ್ ಒಂದು ವೀಡಿಯೋ ಕಾಲ್ ಮಾಡ್ಕೊಂಡು ಮಾತಾಡಬೋದು ಫ್ಯಾಮಿಲಿ ಸಮೇತ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಈ ಥರಯೆಲ್ಲ ನಾವು ನಮ್ಮ ಸಂಬಂಧಿಗಳನೆಲ್ಲ ಇಮ್ಡೆಟ್ಲಿ ಕನೆಕ್ಟ್ ಮಾಡಬೋದು ಇಮ್ಡೆಟ್ಲಿ ಮಾತಾಡಬೋದು ಇವಾಗ ಯಾರಿಗಾರು ಏನಾರು ತೊಂದರೆ ಆದ್ರೂನು ಇಮ್ಡೆಟ್ಲಿಯಾಗ್ ಬರಬೋದು ಮೊದ್ಲೇನಾರು ಯಾರಿಗೇನಾರು ತೊಂದರೆ ಆಯ್ತು ಅಂದ್ರೆ ನನ್ನ ಅನುಭವದಲ್ಲೇ ನನಗೊಂದ್ಸಲ ನಮ್ಮಜ್ಜ ತೀರ್ಕೊಂಡ್ಬಿಟ್ಟಿದ್ರು ನಾನಿಲ್ಲೇ ಒಂದು ನಾನ್ನೂರು ಕಿಲೋ ಮೀಟ್ರ್ ದೂರದಲ್ಲಿದ್ದೆ ನಮ್ಮದು ವಿಲೇಜು ಆ ವಿಲೇಜಲ್ಲಿ ನಮ್ಮ ಅಜ್ಜ ತೀರ್ಕೊಂಬಿಟ್ಟಿದ್ದು ನನಗೆ ಗೊತ್ತೇ ಇಲ್ಲ ಒಂದು ತಿಂಗಳಾದ್ಮೇಲೆ ನಾನು ಊರಿಗೋದಾಗ ನಾ ಇಲ್ಲ ನಿಮ್ಮಜ್ಜಿ ತೀರ್ಕೊಂ ನಿಮ್ಮಜ್ಜ ತೀರ್ಕೊಂಬಿಟ್ರು ಅಂತಂದ್ರು ನನಗೆ ಒಂಥರ ಆಯ್ತು ಅವಾಗ ನೋಡಪ್ಪ ಏಕೆಂದ್ರೆ ಆ ಥರ ಸ್ವಿಚುಯೇಷನ್ನಿತ್ತು ಏನು ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ನಾವು ನಾವಿಲ್ಲಿ ದುಡಿಯೋಕ್ಕೆ ಬಂದಿದ್ದೆ ನಾನು ನಾನಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೆ ನಮ್ಮದಿರೋದು ವಿಲೇಜು ಮೊಳಕಾಲ್ಮೂರು ತಾಲ್ಲೂಕು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎಂಬತ್ತು ಕಿಲೋ ಮೀಟ್ರ್ ನೂರು ಕಿಲೋ ಮೀಟ್ರ್ ಆಗೋದು ಆವಾಗ ನಮಗೆ ಗೊತ್ತೇ ಇಲ್ಲ ನಮ್ಮಜ್ಜ ತೀರಿಕೊಂಡಿದ್ದಾಗ ಮತ್ತು ನಮ್ಮಜ್ಜಿ ತೀರಿಕೊಂಡಾಗ ಕೂಡ ಹಂಗೆ ಆಗಿತ್ತು ನನಗೆ ಇವಾಗೆಲ್ಲ ನೋಡು ನಾವು ಮೊನ್ನೆ ಹೊರದೇಶಕ್ಕೋಗಿದ್ವಿ ನಮಗೆ ಇಮ್ಮ್ ತಕ್ಷಣವೇ ವೀಡಿಯೋ ಕಾಲ್ ಮಾಡಿ ಮಾತಾಡಬೋದು ಮನೆಗೆ ಈ ಥರ ಇತ್ತು ಇನ್ನೊಂದ್ಸಲ ನಮ್ಮ ತಮ್ಮ ಒಬ್ಬ ಫ್ ಇದರಲ್ಲಿದ್ದ ಆರ್ಮಿಯಾಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿದ್ದ ಅವ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮಕ್ಕ ತೀರ್ಕೊಂಬಿಟ್ರು ನಮ್ಮಕ್ಕ ತೀರ್ಕೊಂಡಾಗ ಅವನಿಗೆ ತಿಳಿಸ್ಬೇಕೋ ಬೇಡ ಅಂತ ಬರೀ ತಿಳಿಸಿ ಇಲ್ಲಿಂದ ಫೋನ್ ಮಾಡಿ ಅವ್ನಿಗೆ ತಿಳ್ಸೋಷ್ಟೊತ್ತಿಗೆ ಎಂಟು ದಿನ ಆಗ್ಬಿಡ್ತು ಎಂಟ್ರಿಂದ ಒಂಬತ್ತು ದಿನ ಆಗ್ಬಿಡ್ತು ಅವ್ನು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ತಿಂಗಳುಗಳೇ ಆಗಿ ಹೋಗ್ಬಿಟ್ಟವು ಹಂಗೆ ಮೊದಲು ಏನಿರಲಿಲ್ಲ ಇವಾಗೇನಿಲ್ಲ ಒಂದು ಫೋ ಮಿಸ್ಗ ಒಂದು ಕಾಲ್ ಮಾಡಿದ್ದೇವುಂದ್ರೆ ಇಮ್ಡೆಟ್ಲಿ ಪ್ಲೈಟ್ ಹತ್ಕೊಂಡು ಬಂದುಬಿಡ್ತಾರೆ ಮೊದಲೆಲ್ಲ ಭಾಳ ಕ ಇದಿತ್ತು ಒಬ್ರಿಂದ ಒಬ್ಬರ ಕಾಂಟ್ಯಾಕ್ಟು ಒಂದು ಕೆಲಸ ಆಗಲಿ ಒಂದು ರಿಪೋರ್ಟ್ಸಾಗ್ಲಿ ಒಂದು ಕೆಲಸ ಮಾಡ್ಬೇಕಂದ್ರೇ ಅವ್ರಿಗೆ ನಾವೇ ಡೈರೆಕ್ಟಾಗಿ ಹೋಗ್ಬೇಕಾಗಿತ್ತು ಡೈರೆಕ್ಟಾಗೋಗಿ ಅಲ್ಲಿ ನಿಂತ್ಕೊಂಡು ಮಾಡಬೇಕು ಇವಾಗ ನಾವೆಲ್ಲಿದ್ರೂ ನಾವು ಇಮ್ಡೆಟ್ಲಿ ಕರೆಸಿ ಇಮ್ಡೆಟ್ಲಿ ಮಾತಾಡಿ ಇದು ಮಾಡ್ಬೋದು ಬರೀ ಪೋನಲ್ಲೇ ಇದು ಮಾಡ್ಬೋದು ನನಗೆ ತ ತಿಳಿದಮಟ್ಟಿಗೆ ಇವಾಗ ಅಮೌಂಟು ಯಾರಿಗಾರು ಏನಾರು ತೊಂದರೆ ಆಯ್ತು ಯಾರಿಗೆ ಏನೋ ತಕ್ಷಣ ಏನೋ ಪ್ರಾಬ್ಲಮ್ಸಾಗಿಬಿಡ್ತು ನಾವು ಹೋಗಿ ಡೈರೆಕ್ಟಾಗಿ ಕೊಡ್ಬೇಕಾಗಿತ್ತು ಮೊದಲೆಲ್ಲ ಇವಾಗ ನಾವು ಏನಿಲ್ಲ ನಾವು ಮೊ ಪೋನ್ ಪೇ ನೆಟ್ ಬ್ಯಾಂಕಿಂಗು ಪೋನ್ ಪೇ ಗೂಗಲ್ ಪೇ ಎಲ್ಲ ಎಲ್ಲ ಬಂದಿದ್ದಾವೆ ಪೇ ಟಿ ಎಮ್ ಇಮ್ಡೆಟ್ಲಿ ಸೆಕೆಂಡಿಗೆ ನಾವು ಅಮೌಂಟ್ ಕಳಿಸಬೋದು ಯಾರಿಗೇನು ಏನಾರು ಕ ಹಾಸ್ಪೆಟ್ಲೇನ ತೊಂದರೆ ಆಯ್ತು ಏನೋ ಯಾರಿಗೆ ಎಮರ್ಜೆನ್ಸಿ ಕೇಸ್ಗಳಾದವು ಒಬ್ಬೊಬ್ರೆ ಹೋಗಿರ್ತೀವಿ ಒಬ್ಬೊಬ್ರೆ ಹೋದಾಗ ಇದುವೇ ಇದಿರೋಲ್ಲ ಆ ಟೈಮಲ್ಲಿ ಭಾಳ ಯೂಸಾಗುತ್ತೆ ಮೊಬೈಲು ಮೊಬೈಲಾಗಲಿ ನೆಟ್ ಬ್ಯಾಕಿಂಗಾಗ್ಲಿ ಏನೇ ಬೇರೆ ನಾವು ಇವಾಗ ನಾವು ಬೇರೆ ಕಡೆ ಹೋದ್ವಿ ನಮ್ಮ ಪರ್ಸ್ದಾಗ ಒಂದು ಏನೋ ಒಂದು ಇಪ್ಪತ್ತು ಸಾವಿರ ನಮ್ಮ ಖರ್ಚಿಗೆ ತಗೊಂಡೋಗಿರ್ತೀವಿ ಮಿಸ್ಸಾಗೇನೋ ಹೋಗ್ಬಿಡ್ತು ನಮ್ಮ ಖಾತೆಯಾಗ ಅಕೌಂಟ್ನಾಗೂ ದುಡ್ಡು ಇರೋದಿಲ್ಲ ಆ ಟೈಮಲ್ಲಿ ಇವಾಗ ನಾವು ಯಾರಿಗಾರು ಫೋನ್ ಮಾಡಿ ಹೇಳಿದೇವೆಂದ್ರೆ ನಮ್ಮ ರಿಲೇಷನ್ ಸಂಬಂಧಿಗಳಿಗೆ ಹೇಳಿದೇವುಂದ್ರೆ ಇಮ್ಡೆಟ್ಲಿ ಹಾಕ್ತಾರೆ ನಾವು ಊರಿಗಾದ್ರೂ ಬಂದು ಸೇರಬೋದು ಮೊದಲು ಆ ಥರ ಇರಲಿಲ್ಲ ಕಳ್ಕೊಂಡು ಭಿಕ್ಷೆ ಎತ್ತಬೇಕಾಗಿತ್ತು ಈ ಥರ ಇತ್ತು ಇವಾಗ ಬಂದಾಗ್ಲಸಿ ಭಾಳ ಅನುಕೂಲ ಆಗೈತೆ ಹಂಗಾಗಿ ನಾವು ಇವಾಗ ಮೊಬೈಲಿಂದ ಭಾಳ ಮೇಲಕ್ಕೋಗಿಬಿಟ್ಟಿದ್ದೀವಿ ಮೊದಲೆಲ್ಲ ಈ ಕೀ ಪ್ಯಾಡ್ ಪೋನುಗಳಿದ್ವು ಇವಾಗ ಎಲ್ಲ ಪೇಸ್ಬುಕ್ಕಂತೆ ವ್ಯಾಟ್ಸಾಪಂತೆ ಇನ್ನು ಎಷ್ಟು ಗೂಗಲ್ನಾಗೆ ಗೂಗಲ್ ಒಬ್ರ ವಿಚಾರ ದೊಡ್ಡ ವ್ಯಕ್ತಿಗಳ ಬಗ್ಗೆ ವಿಚಾರಗಳ ಬಗ್ಗೆ ತಿಳ್ಕೋಬೇಕೆಂದ್ರೆ ಗೂಗಲ್ ಮ್ ಗೂಗಲ್ ನೀವು ಏನನ್ನೂ ಹೊಡಿ ಗೂಗಲ್ನಲ್ಲಿ ಒಂದು ಇಮ್ಡೆಟ್ಲಿ ಅವ್ರ ಇತಿಹಾಸ ಇಸ್ಟ್ರಿ ಬಂದುಬಿಡುತ್ತೆ ಮೊದಲೆಂದ್ರೆ ಗಾಂಧೀಜಿ ಒಬ್ಬ ಅವರ ಬಗ್ಗೆ ತಿಳ್ಕೋಬೇಕೆಂದ್ರೆ ನಾವು ಕೂತು ಓದಿ ಎಷ್ಟು ಎಷ್ಟು ವರ್ಷ ಓದಿದ್ರೂ ಪೂರ್ತಿ ಅವರ ಬಗ್ಗೆ ತಿಳ್ಕೋಳೋಕ್ಕಾಗೋಲ್ಲ ಇವಾಗೇನು ಗೂಗಲ್ ಮ್ಯಾಪಲ್ಲಿ ಅವ್ರನ್ನು ನೇಮ್ ಹೊಡೆದ್ಬಿಟ್ರೆ ಸಾಕು ಅವ್ರ ಇತಿಹಾಸ ಪೂರ್ತಿ ಬಂದುಬಿಡುತ್ತೆ ಪಸ್ಟ್ ಏನು ಪ್ರಪಂಚದಲ್ಲಿ ಎಷ್ಟು ದೇಶಗಳಿದಾವೆಂತ ನನಗೆ ಗೊತ್ತಿರಲಿಲ್ಲ ನನಗೆ ಈ ಗೂಗಲ್ ಮ್ಯಾಪ್ ಬಂದಾಗಳಿಸಿ ಗೊತ್ತಾಯ್ತು ಪ್ರಪಂಚದ ಎಷ್ಟು ಗೊ ದೇಶಗಳಿದ್ದಾವೆ ಎಷ್ಟು ಖಂಡಗಳಿದ್ದಾವೆ ಎಷ್ಟು ಇಂಟೀರಿಯರ್ ಪ್ಲೇಸ್ಗಳಿದ್ದಾವೆ ಎಷ್ಟು ವರ್ಲ್ಡ್ ನಂಬರ್ ಪ್ರಸಿದ್ದವಾದ ತಾಣಗಳಿದ್ದಾವೆ ಮತ್ತು ನಮ್ಮ ಒಂದು ಇದೆಲ್ಲ ನಾನೆಲ್ಲ ಭಾಳ ತಿಳ್ಕೊಂಡಿರೋದೆ ವ ಗೂಗಲ್ ಇದ್ರಿಂದನೇ ತಿಳ್ಕೊಂಡಿರೋದು ನಾನು ನಮ್ಮ ಹಿಂದುತ್ವದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ನನಗೆ ನಮ್ಮೋರು ಇವರೆಲ್ಲ ನಾವು ಯಾರೋ ಅಂದ್ಕೊಂಡಿದ್ವಿ ನಾವು ನಮ್ಮ ಇತಿಹಾಸದ ಬಗ್ಗೆ ಆಗಲಿ ನಮ್ಮ ಹಿಂದೂಗಳ್ದು ಬಗ್ಗೆ ನಾವು ತಿಳ್ಕೊಂಡಿದ್ದೇ ನಾನು ಗೂಗಲ್ಲು ಇದ್ರಿಂದ ಇವು ಗೂಗಲ್ ಮ್ಯಾಪ್ನಿಂದಲೇ ನಾನು ಪ್ರತಿಯೊಂದು ನಾನು ತಿಳ್ಕೊಂಡಿದ್ದು ಕೆಲವೊಂದು ಇವಾಗ ನಮಗೆ ಲ್ಯಾಂಗ್ವೇಜು ಇಂಗ್ಲೀಷ್ ಲ್ಯಾಂಗ್ವೇಜು ನನಗೆ ಮೊದಲೆಲ್ಲ ಅಷ್ಟು ನಾಲೆಡ್ಜ್ ಇರಲಿಲ್ಲ ಇವಾಗ ಮ್ ಆ್ಯಪ ಆ್ಯಪ ಡೌನ್ಲೋಡ್ ಮಾಡ್ಕೊಂಡು ಇಂಗ್ಲೀಷ್ದಾಗೆಲ್ಲ ನೋಡ್ಕೊಬೋದು ಗೂಗಲ್ ಟ್ರಾನ್ಸ್ಲೆಟೆಲ್ಲ ಮಾಡಬೋದು ಕನ್ನಡ ಟು ಇಂಗ್ಲೀಷ್ ನೋಡಬೋದು ಇಂಗ್ಲೀಷ್ ಟು ಕನ್ನಡ ನೋಡಬೋದು ಹಿಂದಿ ಟು ಇಂಗ್ಲೀಷ್ ನೋಡಬೋದು ಇವಾಗ ಎಲ್ಲ ಇವಾಗ ನನಗೆ ಮೊದಲಿತ್ತು ಮೊದಲು ನಾವು ಕೆಲಸ ಮಾಡ್ತಿದ್ವಿ ಕಷ್ಟ ಮಾಡ್ತಿದ್ವಿ ಹೋಗ್ತಿದ್ವಿ ಇವಾಗೆಷ್ಟು ನಾವು ಇಂಪ್ರೂವ್ಮೆಂಟ್ ಅಂದರೆ ನಾವು ಫಾರಿನ್ನಿಗೆಲ್ಲ ಹೊರದೇಶಕ್ಕೆಲ್ಲ ರಿಪೋರ್ಟ್ ಮಾಡ್ತೀವಿ ಹೊರದೇಶಕ್ಕೆಲ್ಲ ರಿಪೋರ್ಟ್ ಒಪ್ಪಿಸ್ತೀವಿ ಆ ಥರ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದೀವಿ ನಾವು ಹಂಗಾಗಿ ಈ ಮೊಬೈಲ್ನಿಂದ ಭಾಳ ಅನುಕೂಲ ಐತೆ ಅಂದರೆ ತುಂಬ ತುಂಬ ಅನುಕೂಲ ಐತೆ ಇವಾಗ ಮಕ್ಕಳು ಓದೋ ಮಕ್ಕಳಿಗಾಗ್ಲಿ ಒಳ್ಳೆದೇ ಇರುತ್ತೆ ಒಳ್ಳೆದೆಂದ್ರೆ ಒಳ್ಳೆ ಮಕ್ಕಳಿಗೆ ಗೂಗಲ್ದಾಗ ಹೊಡೆದು ಸರ್ಚ್ ಮಾಡಿದ್ದೇವು ಅಂದರೆ ಏನು ಬೇಕಾರು ಸಿಗುತ್ತೆ ಯಾವ ಇತಿಹಾಸ ಬೇಕಾರು ಸಿಗುತ್ತೆ ಒಬ್ರು ಒಬ್ಬ ಒಬ್ಬ ನಮ್ದು ನನಗೆ ಗೊತ್ತಿದ್ದಂಗ ನನಗೆ ಜಹ ಇವರು ಜವಹರ್ಲಾಲ್ ನೆಹರೂ ಲಾಲ ಬಹದ್ದೂರ್ ಶಾಸ್ತ್ರಿ ಒಬ್ಬ ಅವರು ಮತ್ತು ಭಗತ್ ಸಿಂಗ್ ನನಗೆ ಗೊತ್ತಿರಲಿಲ್ಲ ಭಗತ್ ಸಿಂಗ್ ಅವ್ರ ಇತಿಹಾಸನ ನಾನು ತಿಳ್ಕೊಂಡಿದ್ದೇ ಗೂಗಲ್ ಇದ್ರಿಂದ ಸರ್ಚ್ ಮಾಡಿ ಅವ್ರ ಇತಿಹಾಸ ತಿಳ್ಕೊಂಡೆ ಮತ್ತು ಚಂದ್ರಶೇಖರ ಆಜಾದ್ ಅವ್ರ ಆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನನಗೆ ಸುಮ್ಮನೆ ಹೇಳೋರಲ್ಲ ಆವತ್ತು ದಿನ ಒಂದು ದಿನ್ದಾಗೆ ಓದಿ ನೋಡ್ದಾಗ ಆ ಹುಡ್ಗನ ಒಂದು ಭಕ್ತಿ ಒಂದು ಇದು ನಮ್ಮಲ್ಲಿ ಎಷ್ಟು ಜನ ಮೊಘಲರು ಒಂದು ಅಧ್ವಾನ ಮಾಡ್ತಾರೆ ನಮ್ಮ ಹಿಂದೂಗಳನ್ನು ಮೊಘಲರು ಆ ಟೈಮಲ್ಲೆಲ್ಲ ಭಾಳ ನಮಗೇನು ಗೊತ್ತಿರಲಿಲ್ಲ ನಮ್ಮ ಸಾಮ್ರಾಜ್ಯನ ಹಾಳು ಮಾಡಿದ್ದಾರೆ ಅವರು ನಮ್ಮ ದೇಶವ ಬ್ರಿಟಿಷರು ಇನ್ನೂರು ವರ್ಷಗಳು ಆಳ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಇನ್ನೂರು ವರ್ಷ ಆಳಿದ್ದಾರೆ ಅಂತ ಅದೊಂದು ಇದು ಇದ್ರಲ್ಲೆಲ್ಲ ಸರ್ಚ್ ಮಾಡೇ ತಿಳ್ಕೊಂಡಿದ್ದು ಸುಮ್ಮನೇ ಹೇಳೋರು ಈ ಬ್ರಿಟಿಷರು ಆಳ್ತಿದ್ರು ನಮ್ಮನ್ನು ಅಷ್ಟೇ ಅಂತಂದೇಳೋರು ನಾನು ಬ್ರಿಟಿಷರು ಯಾವಾಗ ಆಳ್ತಿದ್ರು ಹಾಗೆ ಆಳ್ತಿದ್ರು ಅಂಥದ್ದೆಲ್ಲ ನಾನು ತಿಳ್ಕೊಂಡಿದ್ದೆ ಈ ಗೂಗಲ್ ಇದ್ರಿಂದ ಹಂಗಾಗಿ ನನಗೆ ಗೂಗಲ್ ಇದ್ರಿಂದ ಭಾಳ ಇದಾಯ್ತು ಮತ್ತು ಯೂಟೂಬ್ ಯೂಟ್ಯೂಬ್ನಿಂದ ಮೊದಲು ಒಂದು ಸಿನೆಮಾ ನೋಡಬೇಕು ಒಂದು ಏನಾರು ಇದು ನೋಡಬೇಕೆಂದ್ರೆ ಅದು ಕ್ಯೂ ನಿಂತ್ಕೊಂಡು ಇದುಮಾಡ್ಬೇಕು ಇವಾಗ ಯೂಟ್ಯೂಬ್ ಬಂದ್ಬಿಟೈತೆ ಇಲ್ಲಿ ಯಾರ ಇತಿಹಾಸನ್ನು ನೋಡಿ ಯೂಟ್ಯೂಬ್ನಾಗ ಸುಮ್ಮನೆ ಹೊಡಿತು ಅಂದರೆ ಯಾವ ಸಿನಿಮಾ ಎಲ್ಲ ಇಂಡಸ್ಟ್ರಿ ಇರಲಿ ಹಿಂದಿ ಇಂಡಸ್ಟ್ರಿ ಇರಲಿ ಸೌತು ನಾರ್ತು ಈಸ್ಟ್ ಎಲ್ಲ ಇಂಡಸ್ಟ್ರಿ ಇರಲಿ ನಾವು ಸುಮ್ಮನೆ ಇದು ಯೂಟ್ಯೂಬ್ದಾಗೆ ನೋಡಿ ಬಿಡಬೋದು ಯೂಟ್ಯೂಬು ಬಂದೈತೆ ಮತ್ತು ಇವೆಲ್ಲ ಕ್ರಿಕೆಟ್ ಮ್ಯಾಪು ಕ್ರಿ ಇದು ಫೈಯ ಪ್ರತಿ ಕ್ರಿಕೆಟ್ ಮೊದಲೇ ನೋಡ್ಬೇಕೆಂದ್ರೆ ನಾವು ಐದೈದು ಕಿಲೋ ಮೀಟ್ರ್ ಆರಾರು ಕ ಕಿಲೋ ಮೀಟ್ರ್ ನಡ್ಕೊಂಡೋಗ್ತಿದ್ವಿ ಅಲ್ಲಿ ಕರೆಂಟ್ ಇರ್ತಿರ್ಲಿಲ್ಲ ಅಲ್ಲೆಲ್ಲ ಹಳ್ಳಿ ನಮ್ದೆಲ್ಲ ಹಳ್ಳಿ ವಿಲೇಜು ಅಲ್ಲಿಂದ ಒಂದು ಆರು ಮೂರು ಗಂಟೆ ಅಷ್ಟೇ ಸಪ್ಲೈ ಕೊಡೋರು ಮತ್ತೆ ತೆಗೆದು ಬಿಡೋರು ತಿರ್ಗಾ ನೈಟೇ ಬರ್ತಿತ್ತು ನಾವು ನಡೆಕೊಂಡು ಚಿ ದುರ್ಗಾ ಸಿಟೀಗೆ ಬಂದು ಕ್ರಿಕೆಟ್ ನೋಡಿಕೊಂಡೋಗ್ತಿದ್ವಿ ವಾ ಪೋರ್ಟೇಬ್ಲ್ ಟಿವಿಗಳಿದ್ವು ಅವಾಗ ಹಿಂಗಾಗಿ ಇವಾಗೆಲ್ಲ ನೋಡೋ ಗೂಗಲ್ ಮ್ ಇದು ಬಂದು ಯೂಟ್ಯೂಬ್ಗಳು ಅವೆಲ್ಲ ಬಂದು ನಾವು ಏನು ಬೇಕು ಅದು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡಬೋದು ಆ್ಯಪ್ಗಳಿದ್ದಾವೆ ಮೊಬೈಲ್ ಇದೆ ನಾವು ಏನು ನಾನು ಈ ವರ್ಷ ವರ್ಲ್ಡ್ ಕಪ್ಪು ಇದನ್ನು ನಾನು ಟಿವಿಯಾಗೆ ನೋಡೇ ಇಲ್ಲ ನಾನು ಬರಿ ಮೊಬೈಲಾಗೆ ನೋಡಿದ್ದೀನಿ ಯಾಕೆಂದ್ರೆ ಎಲ್ಲ ಬರುತ್ತೆ ಎಲ್ಲ ಮೊಬೈಲ್ಸಲ್ಲಿದ್ದಾವೆ ಹಾಟ್ ಸ್ಪಾಟ್ ಅಂತ ಒಂದಿದೆ ಪ್ರತಿಯೊಂದು ಸ್ಪೋರ್ಟ್ಸು ಪ್ರತಿಯೊಂದು ಸ್ಪೋರ್ಟ್ಸು ಲೈವ್ ಬರುತ್ತೆ ಕ್ರಿಕೆಟ್ ಅಂತೆ ಕ ಆಕಿ ಅಂತೆ ಕ ಪುಟ್ ಬಾಲು ಎಲ್ಲ ಪ ರನ್ನಿಂಗ್ಸು ಪ್ರತಿ ಒಂದು ಗೇಮ್ಸು ಲೈವೇ ಬಂದ್ಬಿಡುತ್ತೆ ಮೊದಲು ಲೈವ್ ನೋಡೋ ಒಂದು ನಮಗೆ ಋಣವೇ ಇರಲಿಲ್ಲ ಅದು ಲೈವ್ ನೋಡಬೇಕೆಂದ್ರೆ ಸುಮ್ಮನೆ ಕರೆಂಟು ಇರ್ ಗಳಿರ್ತಿರ್ಲಿಲ್ಲ ಲೈವೇ ನೋಡ್ಬೇಕೆಂದ್ರೆ ರ್ ಆ ಮ್ಯಾಚುಗಳೇ ನೋಡ್ತಿರ್ಲಿಲ್ಲ ನಾನಿವಾಗ ಪ್ರತಿ ಒಂದನ್ನು ಮ್ಯಾಚುಗಳನ್ನು ಇದರಲ್ಲೇ ಹಾಟ್ ಸ್ಪಾಟ್ ಇದ್ರಲ್ಲೇ ಮೊಬೈಲ್ ಇದ್ರಾಗೇನೆ ನೋಡ್ಬಿಡ್ತೀವಿ ನಾವು ಮೊಬೈಲಾಗೆ ನೋಡ್ಬೇಕೆಂದ್ರೆ ಅವಾಗ ಭಾಳ ಕಷ್ಟ ಇತ್ತು ಇವಾಗೇನಿಲ್ಲ ನಾವು ಆರಾಮಾಗಿ ಇದು ಮಾಡ್ಬಿಡ್ತೀವಿ ಮೊ ಇದೊಂದು ಇಮ್ಡೆಟ್ಲಿ ನೋಡಬೋದು ಮೊದಲು ವ್ಯಾಟ್ಸಪ್ಪಿತ್ತು ವ್ಯಾಟ್ಸಪ್ಪು ವ್ಯಾಟ್ಸಪ್ದಾಗ ವರದಿ ಇಮ್ಡೆಟ್ಲಿ ನಾವು ಎಲ್ಲೇ ಇರೋದನ್ನು ವರದಿನ್ನು ಇಮ್ಡೆಟ್ಲಿ ಒಪ್ಪಿಸಿ ಬಿಡ್ಬೋದು ನಾವು ಹೊರ ರಾಜ್ಯದರಿಗೆ ಹೊರದೇಶ್ದರಿಗೆ ಹೊರದೇಶದರಿಗೆ ಕೂಡ ನಾವು ವ್ಯಾಟ್ಸಪ್ ಗ್ರೂಪಿರುತ್ತೆ ನಾವು ಕ ಇದು ಕಾನ್ಫರೆನ್ಸ್ ಕಾಲ್ ಮೇನ್ ಇದು ಇಪರ್ಟೆಂಟು ಮೊದ್ಲು ನಾವು ಒಬ್ರಿಂದ ಒಬ್ರಿಗೆ ಒಬ್ಬೊಬ್ರೆ ಮಾತಾಡ್ಬೋದಿತ್ತು ಮತ್ತೆ ಬರ್ತಾ ಬರ್ತಾ ಬರ್ತಾ ಇವಾಗ ನಾವು ಕಾನ್ಫರೆನ್ಸ್ ಕಾಲ್ ಕಾನ್ಫರೆನ್ಸ್ ಕಾಲ್ ಒಂದು ಹತ್ತರಿಂದ ಇಪ್ಪತ್ತು ಜನ ಲಿಮಿಟ್ ಇಲ್ದೇಯೇ ನಾವು ಲೈನಾಗಿ ಒಂದೇ ಸಾರಿ ಮಾತಾಡಬೋದು ವೀಡಿಯೋ ಕಾಲ್ ಮಾಡಬೋದು ವೀಡಿಯೋ ಇದು ಮಾಡ್ಕೊಂಡು ನಾವು ಆಪೀಶಿಯಲ್ಲಾಗೊಂದು ಎಷ್ಟು ಡೆವೆಲಪ್ಪಾಗಿದ್ದೀವಿ ಒಂದು ಇವಾಗ ಈ ಮೊಬೈಲ್ ಬಂದಾಗಳಿಸಿ ನಾವು ವರ್ಲ್ಡಿಗೆ ವರ್ಲ್ಡನ ಇದಕ್ಕೆ ಚಾಲೆಂಜ್ ಮಾಡ್ತಾಯಿದ್ದೀವಿ ನಾ ಮೊದಲೆಲ್ಲ ನಮ್ಮ ರಿಪೋರ್ಟ್ಸು ಮೇಲ್ಸ್ ಅದು ಮೇಲ್ಸ್ ಆಡಿಯೋ ಇಡಬೇಕಂದ್ರೆ ಏನೋ ಭಾಳ ವಿದ್ಯೆ ಇತ್ತು ಈಗ ಗೂಗಲ್ ಪೇ ಬಂದು ಆ ಗೂಗಲ್ ಸರ್ಚ್ದಾಗೆ ಹೋಗಿದ್ದೇವಂದ್ರೆ ನಾವು ಮ್ಯಾಪಿ ಹೆಂಗೆ ಅದ್ನು ಮೇಲ ವರದಿನ ಹೆಂಗೆ ನೀವು ರೆಡಿ ಮಾಡಬೇಕುಂತ ಕೂಡ ಬಂದ್ಬಿಡುತ್ತೆ ಈ ಥರದವೆಲ್ಲ ಭಾಳ ಅನುಕೂಲ ಆಗ್ಬಿಡ್ತು ಹಂಗಾಗಿ ನಮಗೆ ಭಾಳ ಮೊಬೈಲಿಂದ ಭಾಳ ಯೂಸ್ಫುಲ್ಲಿದ್ದಾವೆ ಪ್ರತಿಯೊಂದು ಯೂಸ್ಫುಲ್ ಐತೆ ವ್ಯಾಟ್ಸಾಪು ಪೇಸ್ ಬುಕ್ಕು ಪೇಸ್ ಬುಕ್ಕು ಮೊದಲು ಪೇಸ್ ಬುಕ್ಕು ಇದು ಒಬ್ರಿದ್ದ ಒಬ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಒಬ್ರಿಂದ ಒಬ್ರದ್ದು ವರದಿ ತಿಳಿಸ್ಕೊಳ್ಳೋದು ಏನೋ ಒಂದು ಒಳ್ಳೆ ಇದು ವ್ಯಾಟ್ಸಾಪ್ದಾಗೆ ಅಷ್ಟೇ ವ್ಯಾಟ್ಸಾಪ್ದಾಗೆ ಒಂದು ಒಳ್ಳೆ ಇದು ಬಿಡು ಬಿಡಬೋದು ಒಳ್ಳೆ ಒಳ್ಳೆ ಏನಾರು ನಮ್ಮದು ಒಳ್ಳೆತನದಾಗಿದ್ರೆ ಇದು ಮಾಡ್ಬೋದು ಮೊದಲೆಂದ್ರೆ ನಮಗೆ ವ್ಯಾಟ್ಸಾಪು ಏನೂ ಗೊತ್ತಿರಲಿಲ್ಲ ಯಾವ ಥರ ಬರ್ಥ ಡೇ ಅಂದ್ರೇನು ಪಾರ್ಟಿ ಅಂದ್ರೇನು ಒಂದು ಮೆಸೇಜ್ ಅಂದ್ರೇನು ಏನೂ ಗೊತ್ತಿರಲಿಲ್ಲ ಇವಾಗ ಸಿಂಪಲ್ಲಾಗಿ ನಾವು ಒಬ್ರಿಂದ ಒಬ್ರಿಗೆ ವರ್ಲ್ಡ್ ಲೆವೆಲ್ದಾಗೆ ಈ ಮೊಬೈಲಿಂದ ಎಲ್ಲರೂ ಸಮಾನತೆ ಅನ್ನೋದು ನನಗೆ ಭಾಳ ಅನಿಸುತ್ತೆ ಇವಾಗ ಇದು ಇದ್ರಿಂದ ಭಾಳ ಕಲಿತ್ಬಿಟ್ರು ಭಾಳ ಒಳ್ಳೆದೈತೆ ಇನ್ನು ನೆಕ್ಸ್ಟ್ ಇನ್ನು ಫ್ಯೂಚರ್ನಾಗೆ ಇನ್ನೂ ಒಳ್ಳೆದಾಗುತ್ತೆ ಮೊಬೈಲು ಹಂಗಾಗಿ ಭಾಳ ಇದ್ರಿಂದ ಎಲ್ಲರಿಗೆ ಅನುಕೂಲ ಆಯ್ತು ನನಗೆ ಅಂತೂ ಭಾಳ ಇದಾಯ್ತು ಇವಾಗ ಒಂದು ಪಿಚ್ಚರ್ ಒಂದು ಸಿನೆಮಾ ನೋಡಬೇಕೆಂದ್ರೆ ಅದು ಇದು ಇದಾಗಬೇಕಾಗಿತ್ತು ದುಡ್ಡು ಕೊಟ್ಟು ಇವಾಗೆಲ್ಲ ಯೂಟ್ಯೂಬ್ದಾಗೆ ಇಮ ನಾವು ಸುಮ್ಮನೆ ಹಂಗೆ ನೋಡ್ಬೋದಿತ್ತು ಒಬ್ಬ ಮೊದಲೆಲ್ಲ ಇವಾಗ ಈ ದೊಡ್ಡ ದೊಡ್ಡೋರ್ನ ಯಾರ್ನಾರು ಕನೆಕ್ಟ್ ಮಾಡಬೇಕು ಇದು ಮಾಡಬೇಕೆಂದ್ರೆ ಅದು ಏನಕ್ಕೆ ದೇವ್ರನ್ನು ನೋಡೋಂಗಾಗಿದೆ ಇವಾಗ ದೊಡ್ಡ ದೊಡ್ಡ ಸಿನೆಮಾ ಆ್ಯಕ್ಟ್ರನ್ನು ಮಾತಾಡ್ಬೋದು ನಾವು ಲಿಂಕಿದ್ರೆ ನಾವು ಇವ್ರನ್ನು ಬೇಕಾರೆ ಪೋನ್ ಮಾಡಿಕೊಂಡು ಮಾಡ್ಬೋ ಕ ಎಮ್ ಎಲ್ ಎ ಎಮ್ ಪಿ ಮುಖ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇವ್ರನ್ನು ಬೇಕಾದ್ರೂ ನಾವು ರೂಲ್ಸ್ ಪ್ರಕಾರವಾಗಿ ಹೋದ್ರೆ ಎಲ್ಲರೂ ಮಾತಾಡ್ಬೋದು ಅಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಮೊಬೈಲು ಮೊಬೈಲಿಂದ ಎಲ್ಲ ಅನುಕೂಲಗಳು ಹೆಚ್ಚು ಒಳ್ಳೆದಾಗೈತೆ ಜೀವನಕ್ಕೆ ಭಾಳ ಅನುಕೂಲ ಆಗೈತೆ ಹಂಗಾಗಿ ನಾನು ಮೊಬೈಲ್ ಬಂದಿರೋದಕ್ಕೆ ಭಾಳ ಅನುಕೂಲ ಅಂದರೆ ವಿಚಿತ ಭಾಳ ಅನುಕೂಲ ಆಗೈತೆ ಮೊದಲು ಒಂದು ಆಪೀಸ್ ವರದಿನ ಇನ್ನೊಂದು ಇದಕ್ಕೆ ಒಪ್ಪಿಸ್ಬೇಕಂದ್ರೆ ಭಾಳ ಟೈಮ್ ತೊಗೊಳ್ಳೋದು ಭಾಳ ಟೈಮ್ ಅಂದ್ರೆ ಅದು ಹೇಳಬಾರ್ದು ಒಬ್ರಿಗೆ ಇವಾಗೇನಾರು ತೊಂದರೆಯಾಗಿ ಸಿಕ್ಕೊಂಡಿದ್ದೀವಿ ಅಂದರೆ ಇವಾಗ ಯಾರಿಗೆ ಏನೋ ಒಂದು ನಾವೇ ಒಂದು ಕೆಲಸ ಮಾಡ್ತೀವಿ ನಾವು ಸೈಟಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಅವ್ನಿಗೇನಾರು ಆಯ್ತು ಅಂದರೆ ಅವ್ನು ಬೇರೆ ನಮ್ಮತ್ರಕ್ಕೆ ಹೇಳೋಕ್ಕೆ ಇನ್ನೊಬ್ನು ಬರಬೇಕಾಗಿತ್ತು ಬಂದು ಬ ಒ ಬಂದು ನಾವು ಹೋಗಿ ಅವ್ನು ಇದು ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಇದಾಗೋದು ಇವಾಗೇನಿಲ್ಲ ಆಗ್ತಿದ್ದಂಗೆ ಏನಾರು ಆಗ್ತಿದ್ದಂಗೆ ತಕ್ಷ್ಣವೇ ಫೋನ್ ಮಾಡೈತಂದ್ರೆ ನಾವು ತಕ್ಷ್ಣವೇ ಐದು ನಿಮಿಷಕ್ಕೆ ಹೋಗಿ ಅವ್ರ್ನ ಕಾಂಟ್ಯಾಕ್ಟ್ ಮಾಡಬೋದು ಅದನ್ನೂ ಕೆಲಸ ರೆಡಿ ಮಾಡಬೋದು ಇದಾಗೋದು ಇವಾಗ ಮೊದಲು ಒಂದು ಪ್ಯಾನ್ ಪ್ಯಾನ್ದು ಏನಾರು ಕೆಟ್ಟೋಗೈತಂದ್ರೆ ನಮ್ದು ವಿಂಡ್ ಫಾರ್ಮ್ ವಿಂಡ್ ಫಾರ್ಮ್ ಒಂದಿರೋ ಪ್ಯಾನ್ ಲೊಕೇಶನ್ ಕೆಟ್ಟೋಗೈತಂದ್ರೆ ಅದು ರೆಡಿ ಮಾಡೋಕ್ಕೆ ಅವ್ನು ಬಂದು ನಮಗೇಳಿ ತಿರ್ಗಿ ನಾವು ಅಲ್ಲೋಗಿ ಮಾಡೋಷಟು ಮಾಡೋಷ್ಟೊತ್ತಿಗೆ ಅವಾಗೆಲ್ಲ ಪೋನುಗಳಿರ್ಲಿಲ್ಲ ನಾವೇ ಅಲ್ಲಿಗೋಗ್ಬೇಕು ಡೈರೆಕ್ಟಾಗಿ ಅಲ್ಲಿವರ್ಗೆ ಇದಿರಲಿಲ್ಲ ಇವಾಗೇನಿಲ್ಲ ಏನಾರು ತೊಂದರೆ ಆಯ್ತು ಇಮಿಡಿಯೆಟ್ಲಿ ಫೋನ್ ಮಾಡ್ಬಿಡ್ತಾರೆ ಇವಾಗ ಇನ್ನೂ ಒಂದು ಸ್ಕ್ಯಾಡಾ ಶಿಷ್ಟಮ್ ಸ್ಕ್ಯಾಡಾ ಶಿಷ್ಟಮ್ ನೀನು ಫ್ ಬೇರೆ ದೇಶದಲ್ಲಿ ರನ್ ಆಗೋದ್ನ ನಾವು ಇಲ್ಲಿ ಇಂಡಿಯಾದಾಗೆ ನೋಡಬೋದು ಅಷ್ಟು ಟೆಕ್ನಾಲಜಿ ಜಾಸ್ತಿ ಇದು ಇಂಪ್ರೂವ್ಮೆಂಟ್ ಆಗೈತೆ ಅಲ್ಲಿ ಬೇರೆ ರಾ ದೇಶದಲ್ಲಿ ರನ್ ಆಗೋ ಮಿಷಿನ್ನು ಎನರ್ಜಿ ಇದನ್ನು ನಾವಿಲ್ಲಿ ಮೊಬೈಲಾಗೇ ನೋಡಬೋದು ಆ ಥರ ಟೆಕ್ನಾಲಜಿ ಬಂದ್ಬಿಡ್ತು ಇದು ಭಾಳ ವಿಚಿತ್ರ ಅನ್ಬಿಡ್ತು ನನಗೆ ಸ್ಕ್ಯಾಡಾ ಒಂದು ಅಷ್ಟಕ್ಕೊಂದು ಇಂಪ್ರೂವ್ಮೆಂಟ್ ಆಗೈತೆ ಸ್ಕ್ಯಾಡಾ ಮೊಬೈಲ್ಸ್ ಮೊಬೈಲ್ನಾಗೆ ಪ್ರತಿ ಒಂದು ಇಂಪ್ರೂವ್ಮೆಂಟ್ ಆಗೈತೆ ಮೆ ಹಂಗಾಗಿ ಧನ್ಯವಾದಗಳು ಮೊಬೈಲ್ನಿಂದ ನಮಗೆ ಭಾಳ ಒಳ್ಳೆದಾಗೈತೆ ಥ್ಯಾಂಕ್ಸ್ ಧನ್ಯವಾದಗಳು